ನನಗೆ ನಾವು ಭೇಟಿ ನೀಡುವ ನೆಚ್ಚಿನ ಸ್ಥಳಗಳು ನಮಗೆ ಚಿಕ್ಕ ವಯಸ್ಸಲ್ಲಿ ಹೇಗೆ ಅಂದ್ರೆ ನಮಗ್ ಬುದ್ಧಿ ಬರ್ತಾ ಬರ್ತಾ ಅಜ್ಜಿ ಮನೆ ಫಸ್ಟು ನಾನು ಟಾಪಿಕ್ ತೊಗೊಳ್ಳುವುದೆ ಅದು ಅಮ್ಮನ ಅಮ್ಮನ ಮನೆ ಅದು ದೂರ ಇದ್ದರೆ ಪ್ರೀತಿ ತುಂಬ ಜಾಸ್ತಿ ಇರುತ್ತೆ ನಾವು ನನ್ನ ಅಜ್ಜಿ ಮನೆ ಇದ್ದಿದ್ದು ನುಗ್ಗೆಹಳ್ಳಿ ಅಂತ ಚನ್ನರಾಯ್ಪಟ್ಣ ಹತ್ರ ಅಲ್ಲಿ ಹೋಗೋದು ಅಂದ್ರೆ ನಂಗೆ ತುಂಬ ಇಷ್ಟ ಅಲ್ಲಿ ಹೇಗೆ ಅಂದ್ರೆ ನನ್ನ ನಮ್ಮ ಅಣ್ಣ ಯಾಕೆ ಅಂದರೆ ಅಲ್ಲಿ ನಮ್ಮ ಅಣ್ಣ ಹಾಗೇ ನನ್ನ ಅಕ್ಕ ದೊಡ್ಡಮ್ಮನ ಮಗಳು ಅಲ್ಲಿ ಇರ್ತಾ ಇದ್ದರು ದೊಡ್ಡಮ್ಮನ ಮಕ್ಳು ಇಬ್ಬರೂ ನಮ್ಮ ಅಣ್ಣ ಎಲ್ರು ಹಾಗಾಗಿ ನಮಗೆ ಅಲ್ಲಿ ಹೋಗೋದು ಇಲ್ಲಿ ನಮಗೆ ಊರಲ್ಲಿ ರಜೆ ಬೇಸಿಗೆ ರಜೆ ಈ ಸ್ಕೂಲಲ್ಲಿ ರಜದ ಟೈಮಲ್ಲಿ ಹೇಗೆ ಇಲ್ಲಿದ್ದರೆ ನಮ್ಗೆ ಯಾರೂ ಸಿಗ್ತಾ ಇರಲಿಲ್ಲ ಅಲ್ಲಿ ಹೋದ್ರೇ ಅವ್ರು ಸಿಗ್ತಾರೆ ಅನ್ನೋದೊಂದು ಖುಷಿ ಅಲ್ ಹೋದ್ರೆ ಅಜ್ಜಿ ಒಂದು ಮಾರ್ಕೆಟುಗೆ ಕರ್ಕೊಂಡೋಗ್ತಾರೆ ಅಲ್ಲೊಂದು ವಸ್ತು ಏನಾದ್ರೂ ಕೊಡಿಸ್ತಾರೆ ತಿನ್ನಕ್ಕೆ ಮತ್ತು ತಾತ ತುಂಬ ಪ್ರೀತಿ ಮಾಡ್ತಾರೆ ಮಾವ ಇರ್ತಾರೆ ಅವ್ರು ತುಂಬ ಪ್ರೀತಿ ಮಾಡ್ತಾರೆ ಅದು ಕೊಡಿಸ್ತಾರೆ ಇದು ಕೊಡಿಸ್ತಾರೆ ಅಂತ ಅಜ್ಜಿ ಮನೆಗೆ ಹೋಗೊದೂ ಅಜ್ಜಿ ಊರ್ಗೆ ಹೋಗೊದು ಅದು ತುಂಬ ಇಷ್ಟ ಆಗ್ತಾ ಇತ್ತು ಹಾಗೆ ಅಲ್ಲಿಗೆ ಹೋದ್ರೆ ಹೇಗೆ ಅಂದರೆ ಪಕ್ಕದಲ್ಲೇ ಮುಂದೆ ಹೋದ್ರೆ ಕಂಬಳಿ ಅಂತ ಒಂದು ಊರಿತ್ತು ಆ ಊರಲ್ಲಿ ಬಸವ ಬಸವೇಶ್ವರ ಟೆಂಪಲ್ಲು ಆ ಬಸವೇಶ್ವರ ಟೆಂಪಲ್ ಹೋಗಬೇಕು ಅಂದರೆ ತುಂಬ ಇಷ್ಟ ಅಲ್ಲಿಗೆ ಹಾಟೋದಲ್ಲಿ ಹೋಗ್ತಾ ಇದ್ದೆವು ಹಾಟೋನಲ್ಲಿ ಹೋಗ್ತಾ ಇದ್ವಿ ಹ ಹಾಟೋ ರಿಕ್ಷದಲ್ಲಿ ಹೋಗಬೇಕಾದ್ರೆ ಹೇಗೆ ಅಂದರೆ ನಮಗೆ ಏನೋ ಒಂದು ದೊಡ್ಡದು ಖುಷಿ ಅದೇ ಒಂದು ದೊಡ್ಡ ಖುಷಿ ಇವಾಗ ನಮ್ಗೆ ಆ ಥರ ಅಲ್ಲ ಇವಾಗ ಹೇಗಂದ್ರೆ ನಮಗೆ ಬುದ್ಧಿ ಬಂದಿದೆ ಎಲ್ಲ ಗೊತ್ತಾಗುತ್ತೆ ಬೇಕಂದ್ರೆ ಅವಶ್ಯಕತೆ ಇದ್ದರೆ ನಾವೇ ಹೋಗ್ತೀವಿ ನಮಗೆ ಅಲ್ ಹೋಗೋದು ಅನ್ ಅಲ್ಲಿ ಹೋಗಿ ನೋಡುವಷ್ಟು ಶಕ್ತಿ ಇವಾಗಿದೆ ಅವಾಗ ನಮ್ಗೆ ಇರಲಿಲ್ಲ ಅವಾಗ ಸಣ್ಣ ಪುಟ್ಟದೇ ನಮಗ್ ತುಂಬ ಖುಷಿ ಕೊಡ್ತಾ ಇತ್ತು ಒಂದು ಹೋರಿ ಕರ್ಕಂಡು ಹೋಗ್ತಾರೆ ಕರ್ಕಂಡು ಹೋಗ್ತಾರೆ ಅಂದರೆ ಅದು ಓಹ್ ಅಲ್ಲಿ ಅದು ಸಿಗುತ್ತೆ ಅಲ್ಲವ ತಿನ್ನಕ್ಕೆ ಇಲ್ಲಿ ಇದು ಸಿಗುತ್ತೆ ಅಲ್ಲವ ಅಲ್ಲಿ ನಮ್ಗೆ ಆಟಾಡಕ್ ಆಗ್ವಷ್ಟು ಕೊಡಿಸ್ತಾರಲ್ವ ಹೇಳುವಷ್ಟು ಕೊಡಿಸ್ತಾರಲ್ವ ಈ ಥರ ಇರ್ತೆ ನಾವು ಹೇಗೆ ಒಂದು ಊರಿಗ್ ಹೋದರೆ ಅಲ್ಲಿ ಈಗ ನಮ್ಮ ಹಾಸನ ಅಂದರೆ ನನಗೆ ತುಂಬ ಇಷ್ಟ ಹಾಸನ ಏಕೆ ಅಂದ್ರೆ ನಮಗೆ ಅವಶ್ಯಕತೆ ಇರೋ ವಸ್ತು ಎಲ್ಲ ಇಲ್ಲಿ ನಮ್ಗೆ ಸಿಗುತ್ತೆ ಚಿಕ್ಕದ್ರಲ್ಲಿ ನಮ್ಮ ಅಪ್ಪ ಅಮ್ಮ ಹೊರ್ಗಡೆನೆ ಬಿಡ್ತಾ ಇರಲಿಲ್ಲ ಅಯ್ಯೋ ಅಲ್ಲೋದ್ರೆ ಹೇಗೋ ಇಲ್ಲೋದ್ರೆ ಹೇಗೋ ನಾವು ಬೆಳಿತಾ ಬೆಳಿತಾ ಬುದ್ಧಿ ಬರ್ತಾ ಬರ್ತಾ ಸ್ಕೂಲು ಕಾಲೇಜು ಅಂತ ಹೋದ ಮೇಲೆ ಹೇಗೆ ಅಂದರೆ ನಮಗ್ ಬುದ್ಧಿ ಬಂತು ಇಲ್ಲಿ ಹೋಗ್ಬಾರ್ದು ಇಲ್ಲಿ ಹೋಗ್ಬೇಕು ಹಾಗೆ ಹೀಗೆ ಅಂತ ನಮ್ಮ ಹಾಸನ್ನಲ್ಲಿ ಏನಿಲ್ಲ ಹೇಳಿ ಶಾಪಿಂಗ್ ಮಾಲ್ಸ್ ಇದೆ ನಮಗ್ ಬೇಕಾಗಿರೋ ಬಟ್ಟೆ ತೊಗೊಬೋದು ನಮಗ್ ಬೇಕು ಎಂತೆಂಥ ಹೋಟೆಲ್ಸ್ ಇದೆ ನಮ್ಮ ಹಾಸನ್ನಲ್ಲಿ ಒಳ್ಳೊಳ್ಳೆಯ ದೇವಸ್ಥಾನಗಳಿದೆ ನಮ್ಮ ಹಾಸನಿನ ನಮ್ಮ ಹಾಸನ ಅಕ್ಕಪಕ್ಕ ಬೇಲೂರು ಬೇಲೂರ್ಗೆ ಹೋಗ್ತಿವಿ ಅಂದರೆ ಬೇಲೂರಲ್ಲಿ ಒಳ್ಳೆ ಚನ್ನಕೇಶ್ವರ ಸ್ವಾಮಿ ಟೆಂಪಲ್ ಇದೆ ನಮ್ಮ ಹಾಸನ ಸುತ್ತಮುತ್ತ ಪ್ರೇಕ್ಷಣೀಯ ಸ್ಥಳಗಳು ತುಂಬ ಚೆನ್ನಾಗಿದೆ ಹಾಗಾಗಿ ನಮ್ಮ ಹಾಸನ್ನಲ್ಲಿ ನಮ್ಮ ಹಾಸನ ಹೇಗೆ ಅಂದರೆ ಕು ಮತ್ತು ತಂಪಿನ ವಾತಾವರಣ ತುಂಬ ಬಿಸಿಲೂ ಇಲ್ಲ ತುಂಬ ಮಳೆಯೂ ಇಲ್ಲ ತುಂಬ ಚಳಿಯೂ ಇಲ್ಲ ಆ ಥರ ಹಾಗಾಗಿ ನಮ್ಮ ಹಾಸನ್ನಲ್ಲಿ ಬಂದು ಹೊರಗಡೆಯಿಂದ ಬಂದೋರು ಕೂಡ ಇಲ್ಲಿ ಇರೋದಕ್ಕೆ ತುಂಬ ಇಷ್ಟಪಡ್ತಾರೆ ಇದೇನಪ್ಪ ಇಷ್ಟೊಂದು ವಾತಾವರಣ ಚೆನ್ನಾಗಿದೆ ಈ ಊರು ಚೆನ್ನಾಗಿದೆ ಇಲ್ಲಿ ಇರಬೇಕು ಈ ಥರ ಇರುತ್ತೆ ನಮ್ಮ ಹಾಸನ್ನು ಅಂದರೆ ನನಗೆ ಹೇಗೆ ಅಂದರೆ ಹಾಸನ ಬಿಟ್ಟು ಹೊರ್ಗಡೇ ನಾನು ಒಂದು ದಿನ ಬೆಂಗ್ಳೂರ್ಗೆ ಹೋದ್ರೇ ನನ್ಗೆ ಅಲ್ಲಿ ಇರೋದಕ್ ಆಗೋದಿಲ್ಲ ಅಲ್ಲಿಂದ ಬರಬೇಕು ಮತ್ತು ನಮ್ಮ ಹಾಸನಲ್ಲೆ ಇರಬೇಕು ನಮ್ಮ ಹಾಸನ್ನೂ ನನಗೆ ತುಂಬ ಇಷ್ಟ ಹಾಸನಲ್ಲೀ ನಮಗೆ ಬೇಕಾಗಿರೋ ನಮ್ಗೆ ಅಡ್ಜಸ್ಟ್ ಆಗೋಗಿಬಿಟ್ಟಿದ್ದೀವಿ ಇಲ್ಲಿ ಬೇರೆ ಕಡೆ ಹೋಗಿ ನಮಗೆ ಅಡ್ಜಸ್ಟ್ ಆಗ್ಬೇಕು ಆಗದಿಲ್ಲ ಹಾಸನ ಒಂಥರ ಹೇಗೆ ಅಂದ್ರೆ ಬಡವ್ರಿಗೂ ಆಗುತ್ತೆ ತುಂಬ ಶ್ರೀಮಂತ್ರ್ ಇರೋರು ಕೂಡ ಇರ್ಬೋದು ಶಾಪಿಂಗ್ ಮಾಲಾಗಲಿ ಫಸ್ಟೆಲ್ಲ ಹಾಸನಲ್ಲಿ ಇಷ್ಟೊಂದು ಮುಂದುವರ್ದಿರ್ಲಿಲ್ಲ ಇಷ್ಟೊಂದು ಇರಲಿಲ್ಲ ಅವಾಗೆಲ್ಲ ಸಂತೆ ಆ ಥರ ಇತ್ತು ಇವಾಗ ಮಾರ್ಕೆಟ್ಟೂ ಶಾಪಿಂಗ್ ಮಹಲ್ಗಳು ಬಿಗ್ ಬಝಾರಾಗಲಿ ಮೋರಾಗಲಿ ಎಲ್ಲ ಇದೆ ಬಟ್ಟೆ ನಮ್ಗೆ ಇಂಥ ಬಟ್ಟೆ ಬೇಕು ಇಂಥ ಬ್ರ್ಯಾಂಡ್ ಬಟ್ಟೆ ಬೇಕು ಎಲ್ಲ ತೊಗೊಬೋದು ಮನೆಗೇ ಡೆಲಿವರಿ ತೊಗೊಬೋದು ಆ ಥರ ಬಂದುಬಿಟ್ಟಿದೆ ಇವಾಗ ವಿಶಾಲ್ ಮಾರ್ಟ್ ಬಿಗ್ ಬಝಾರ್ ಮೋರ್ ನೀಲ್ಗಿರೀಸ್ ಈ ಥರ ಇದೆ ಹಾಗಾಗಿ ನಮ್ಮ ಹಾಸನಲ್ಲೀ ಓಡಾಡಕ್ಕೂ ತೊಂದರೆ ಅದು ತುಂಬ ಟ್ರಾಫಿಕ್ ಇಲ್ಲ ಈ ಬೆಂಗ್ಳೂರು ಥರ ಎಲ್ಲ ತುಂಬ ಟ್ರಾಫಿಕ್ ಇಲ್ಲ ಹಾಸನ ಹೇಗೆ ಅಂದರೆ ತುಂಬ ಬಡವ್ರಿಗು ಕೂಡ ಆಗುತ್ತೆ ತುಂಬ ಶ್ರೀಮಂತರು ಕೂಡ ಜೀವನ ಮಾಡ್ಬೋದು ಬಡವ್ರು ಕೂಡ ಜೀವನ ಮಾಡ್ಬೋದು ಬಡವ್ರಿಗ್ ಬಡವ್ರು ತುಂಬ ಬಡವ್ರು ಜೀವನ ಮಾಡ್ತೀವಿ ಅಂದ್ರೆ ಮಾಡ್ಬೋದು ಎಲ್ಲರ್ಗೂ ನಮ್ಮ ಹಾಸನ ಹೊಂದುತ್ತೆ ಮತ್ತು ಇನ್ನೊಂದು ಏನಂದರೆ ನಮಗೆ ನಮ್ಮ ಆಂಟಿ ಮನೆ ಮುಂಬೈ ಮುಂಬೈ ಅನ್ ನಮ್ಮ ಆಂಟಿ ಮನೆ ಅಲ್ಲಿ ಹೋದರೆ ಹೇಗೆ ಅಂದರೆ ಮುಂಬೈಯಲ್ಲಿ ವೆದರು ತುಂಬ ಸೆಕೆ ನಂಗೆ ಇಷ್ಟ ಅದು ಬಟ್ ವೆದರ್ ಇಷ್ಟ ಇಲ್ಲ ತುಂಬ ಬಿಸಿಲು ತುಂಬ ಸೆಕೆ ಅಲ್ಲಿ ಹೇಗೆ ಅಂದರೆ ನಮ್ಮ ಆಂಟಿ ಮನೆಗೆ ಹೋದ್ರೆ ಅಲ್ಲಿ ನಮ್ಮ ಆಂಟಿ ಮಕ್ಕಳು ಚಿಕ್ಕ ಚಿಕ್ಕೋರು ಅಲ್ ಹೋದರೆ ನಾವು ನನ್ಗೆ ಹೇಗೆ ಅಂದ್ರೆ ನನ್ನ ತಂಗೀರು ಇಬ್ಬರು ಚಿಕ್ಕೋರು ಅವ್ರ ಜೊತೆ ಆಟ ಆಡ್ಬೋದು ಅಲ್ಲಿ ಅಪಾರ್ಟ್ಮೆಂಟಲ್ಲಿ ಕೆಳಗಡೆ ಬಂದ್ರೆ ಸ್ವಿಮ್ಮಿಂಗ್ ಫೂಲು ಜಿಮ್ಮು ಕ್ಲಬ್ ಔಸು ದೆನ್ ಟೆಂಪಲ್ಲು ಎಲ್ಲ ಇರ್ತಿತ್ತು ದೇವಸ್ಥಾನ ಎಲ್ಲ ಹಾಗಾಗಿ ಅಲ್ಲೂ ನಮಗೆ ಹೋಗೋಕ್ ತುಂಬ ಇಷ್ಟ ನನಗೆ ಪ್ರತಿ ಬೇಸಿಗೆ ರಜೆ ಬಂದರೆ ನಾನು ನನಗೆ ಬುದ್ಧಿ ಬಂದಾಗ್ಲಿಂದ ನಾನು ಹೋಗಿರೋದೆ ಮುಂಬೈಗೆ ಏಕೆಂದರೆ ಅಲ್ಲಿ ನಮ್ಮ ಆಂಟಿ ಚೆನ್ನಾಗಿ ನೋಡ್ಕೊಳ್ತಿದ್ರು ನನ್ನ ತಂಗೀರು ಇದ್ದಾರೆ ಅವ್ರಿಗೂ ಕೂಡ ಖುಷಿಯಾಗುತ್ತೆ ನಮ್ಗೂ ಕೂಡ ನಾವು ನಾಲ್ಕು ಜನ ನಮ್ಮ ದೊಡ್ಡಮ್ಮನ ಮಕ್ಳು ಇಬ್ಬರು ನಾವಿಬ್ಬರು ಅಲ್ಲಿಗೇ ನಾನು ಹೋಗ್ತಿನ್ ನಾನು ಹೋಗ್ತಿನ್ ಅಂತ ಜಗಳ ಆಡ್ಕಂಡು ಹೋಗ್ತ ಇದ್ವಿ ಏನು ಅಲ್ಲಿ ಹೋದರೆ ಐಸ್ಕ್ರೀಮ್ ತಿನ್ಬೋದು ಜ್ಯೂಸ್ ಕುಡಿಯಬೋದು ಹೊರ್ಗಡೆ ಓಡಾಡ್ಬೋದು ಅಲ್ಲಿ ಆ ಶಾಪಿಂಗ್ ಮಾಲಿದೆ ಈ ಶಾಪಿಂಗ್ ಮಾಲಿದೆ ಆ ದೊಡ್ಡ ಶಾಪಿಂಗ್ ಮಾಲ್ ನೋಡೋಕ್ಕೆ ಹೋಗ್ಬೋದು ಆಟಾಡ್ಬೋದು ಏನೋ ಒಂಥರ ಅಲ್ಲಿ ಹೋದ್ರೆ ಖುಷಿ ಅನಿಸುತ್ತೆ ಯಾವಾಗಲೂ ಓಡಾಡಕ್ಕೆ ಕರ್ಕೊಂಡು ಹೋಗ್ತಾರೇ ಇಲ್ಲಿದ್ದರೆ ಏನಪ್ಪ ಅದೇ ಆಟಾಡೋದು ಅದೇ ಇದು ಮಾಡೋದು ಅಲ್ ಹೋದ್ರೆ ಚೆನ್ನಾಗಿ ಆಟಾಡ್ಕೋಬೋದು ಕೆಳಗಡೆಯೇ ಎಲ್ಲ ಇರುತ್ತೆ ಹೋಗ್ಬೋದು ಇಲ್ಲಿ ಏನು ಹೇಗೆ ಅಂದರೆ ನಮ್ಮ ಅಪ್ಪ ಅಮ್ಮ ಅಷ್ಟು ಆಚೆ ಬಿಡಲ್ಲ ಅಲ್ಲಿ ಸೆಕ್ಯುರಿಟಿ ಇರುತ್ತೆ ಕಳಿಸ್ತಾ ಇದ್ದರು ಆಟಾಡಕ್ಕೆ ಇಲ್ಲಿ ಆಗಲ್ಲ ಅಪ್ಪ ಅಮ್ಮ ಜಾಸ್ತಿ ಬಿಸಿಲಲ್ಲೆಲ್ಲ ಆಚೆ ಹೋಗ್ಬಾರ್ದು ಹೋಗ್ಬೇಡಿ ಅಲ್ಲಿ ಹೋಗ್ಬೇಡಿ ಇಲ್ಲಿ ಹೋಗ್ಬೇಡಿ ಬೇಡ ಅಲ್ಲಿ ಹೋಗ್ಬಾರ್ದು ಬಿಸಿಲು ಅಲ್ಲಿ ಕಳ್ಳ ಬರ್ತಾನೆ ಹೀಗೆಲ್ಲ ಹೇಳ್ಕೊಂಡು ಒಳಗಡೆ ಇಟ್ಕೊಳ್ತಿದ್ರು ಅಲ್ಲಿ ಹಾಗಲ್ಲ ಸೆಕ್ಯುರಿಟಿ ಇರ್ತಾ ಇದ್ದರು ಕಂಪೌಂಡಿಂದ ಆಚೆ ಹೋಗೊ ಹಾಗಿಲ್ಲ ಒಳಗಡೆಯೇ ಎಲ್ಲ ಸಿಗ್ತಾ ಇತ್ತು ಸೊ ಹಂಗಾಗಿ ಅಲ್ಲಿಗು ಹೋಗಕ್ ನಂಗೆ ತುಂಬ ಇಷ್ಟ ಈಗಲೂ ಕೂಡ ಹೋಗಬೇಕು ಅಂತ ಆಸೆ ಹೋಗಬೇಕು ಮತ್ತು ಅಲ್ಲಿ ಮುಂಬೈಲ್ಲಿ ಹೇಗೆ ಒಳ್ಳೊಳ್ಳೆಯ ದೇವಸ್ಥಾನಗಳಿದೆ ಶಿರಡಿ ತೊಗೊಳ್ಳಿ ಸಾಯಿನಾಥ ಆ ಸಾಯಿನಾಥನ ಬ ಹಾಸನಲ್ಲು ಕೂಡ ಸಾಯಿನಾಥನ ಟೆಂಪ್ ದೇವಸ್ಥಾನ ಇದೆ ಅಲ್ಲೂ ಕೂಡ ಗುರುವಾರ ಗುರುವಾರ ಹಾಸನಲ್ಲು ಕೂಡ ತುಂಬ ರಶ್ಶಾಗುತ್ತೆ ಹಾಗೇ ಶಿರಡಿನಲ್ಲೀ ನಾವು ಏನೇ ಬೇಡ್ಕೊಂಡ್ರೂ ಆಗುತ್ತೆ ಅಂತಾರೆ ನನಗೆ ಅದೊಂದು ಸಿದ್ಧಿವಿನಾಯಕ ಅಂತ ಗಣಪತಿ ಟೆಂಪಲ್ ಇದೆ ಅಲ್ಲೆಲ್ಲ ಹೋಗಿದ್ದೀನಿ ಮತ್ತೆ ಮತ್ತೆ ನನ್ಗೆ ಹೋಗ್ಬೇಕು ಅನ್ನೋ ಆಸೆ ಹೇಗೆ ಅಂದರೆ ನಮ್ಮ ಫ್ಯಾಮಿಲಿ ಜೊತೆ ಹೋಗ್ಬೇಕು ನಮ್ಮ ಅಮ್ಮ ನಮ್ಮ ಅಣ್ಣ ನನ್ನ ಅಸ್ ನಮ್ಮ ನನ್ನ ಅಸ್ಬೆಂಡು ನನ್ನ ಮಕ್ಕಳು ಕರ್ಕಂಡು ಅಲ್ಲಿ ಹೋಗ್ಬೇಕು ಅಂತ ಆಸೆ ಅಲ್ಲಿರೋ ನಾನು ಎಲ್ಲ ನೋಡಿದ್ದೀನಿ ಶ್ ಹಾಲ್ಮೋಸ್ಟ್ ಮುಂಬೈಲ್ಲಿ ಎಲ್ಲ ಪ್ಲೇಸಸ್ಸು ಅದನ್ನು ಅಲ್ಲಿಗೆ ನನ್ನ ಫ್ಯಾಮಿಲಿ ಸಮೇತ ಹೋಗಬೇಕು ಶಿರಡಿ ಸಾಯಿನಾಥನ ದರ್ಶನ ಮಾಡ್ಬೇಕು ಮತ್ತು ಸಿದ್ಧಿವಿನಾಯಕ ದರ್ಶನ ಮಾಡ್ಸ್ಬೇಕು ಅವ್ರಿಗೆ ಅಂತ ತುಂಬ ಆಸೆ ಇದೆ ಹೋಗಬೇಕು ಮುಂದೆ ಒಂದು ದಿನ ಹೋಗ್ತೀವಿ ತುಂಬ ಚೆನ್ನಾಗಿರುತ್ತೆ ಮತ್ತು ನನ್ಗೆ ಮುಂಬೈ ಅಂದರೆ ಏನೋ ಒಂಥರ ಖುಷಿ ನಮಗೆ ನಮ್ಮ ಆಂಟಿ ಇದ್ದಾರೆ ಅಷ್ಟು ದೂರ ಹೋಗ್ಬೇಕು ಹೋಗೋದು ಬರೋದೂ ಪ್ರಯಾಣವೇ ಟ್ವೆಂಟಿ ಫೋರ್ ಅವರ್ಸ್ ಆಗುತ್ತೆ ಆದರೂ ಪರವಾಗಿಲ್ಲ ಬಸ್ಸಲ್ಲಿ ಟ್ವೆಂಟಿ ಫೋರ್ ಅವರ್ಸಾದ್ರೂ ಹೋಗಬೇಕು ಅನಿಸುತ್ತೆ ಟ್ರೈನಲ್ಲೆಲ್ಲ ಫಸ್ಟೆಲ್ಲ ಟೂ ಡೇಸ್ ಆಗ್ತಿ ಎರಡು ದಿನ ಆಗ್ತಾ ಇತ್ತು ಇವಾಗ ಟ್ ರೈಲಲ್ಲಿ ಹೇಗೆ ಅಂದರೆ ಅದೂ ಕೂಡ ಏಯ್ಟೀನ್ ಅವರ್ಸ್ನಲ್ಲಿ ಹದಿನೆಂಟು ಗಂಟೆ ಹತ್ತೊಂಬತ್ತು ಗಂಟೆಗೆಲ್ಲ ಹೋಗ್ಬುಡ್ತಿವಿ ಬಸ್ಸಲ್ಲಿ ಹೇಗೆ ಅಂದರೆ ಟ್ವೆಲ್ ಅವರ್ಸು ಲೆವೆನ್ ಅವರ್ಸಿಗೆಲ್ಲ ಹೋಗ್ಬುಡ್ತೀವ್ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ಬಸ್ ಹತ್ಬಿಟ್ರೆ ನಾಳೆ ಬ್ಯಾ ಅರ್ಲ್ ಬೆಳಗಿನ ಜಾವ ಒಂದು ಆರುವರೆ ಏಳು ಗಂಟೆಗೆಲ್ಲ ಮುಂಬೈಲಿರ್ತೀವಿ ಆ ಥರ ಪ್ರಯಾಣ ಮಾಡೋದ್ ಕಷ್ಟ ಆದರೂ ಪರವಾಗಿಲ್ಲ ಅಲ್ ಹೋಗ್ಬೇಕು ಅನ್ನೋ ಆಸೆ ಮಾತ್ರ ತುಂಬ ಇದೆ ಅವರು ಅಂದರೆ ತುಂಬ ಪ್ರೀತಿ ಅವರು ಅಂದರೆ ಇಷ್ಟ ಓಡಾಡಬೇಕು ಅಲ್ಲಿ ಹೋಗ್ಬೇಕು ಎಲ್ಲ ದೇವಸ್ಥಾನನೂ ನೋಡ್ಬೇಕು ಎಲ್ರ ಜೊತೆಯೂ ಹೋಗಬೇಕು ನನ್ನ ಫ್ಯಾಮಿಲಿ ಜೊತೆ ಅಂತ ತುಂಬ ಆಸೆ ಇದೆ ಹೋಗ್ಬೇಕು ಹೋಗ್ತೀವಿ ಮತ್ತು ನನಗೆ ಎಲ್ಲೇ ಹೋದ್ರೂ ನಮ್ಮ ಹಾಸನ್ನಲ್ ಇದ್ದಂಗೆ ಆಗಲ್ಲ ಎಷ್ಟೇ ದಿನ ಹೋದ್ರುನು ನಮ್ಮ ಊರು ನಮ್ಮ ಊರೇ ನಮ್ಮ ಹಾಸನ ಅಂತೂ ನಮ್ಮ ಹಾಸನಿಗ್ ಬರಲೇಬೇಕು ಒಂದು ವಾರ ಇದ್ರೂ ನನಗೆ ನಮ್ಮ ಹಾಸನವೇ ಇಷ್ಟ ನಮ್ಮ ಹಾಸನ್ನಿಗೆ ಬರಲೇಬೇಕು ಏಕಂದ್ರೆ ನಮ್ಮ ಸ್ವಂತ ಮನೆ ನಮ್ಮ ಊರು ನಮ್ಮ ಊರಲ್ಲಿ ಯಾವುದು ಏನೂ ಕಮ್ಮಿ ಇಲ್ಲ ಎಲ್ಲ ಸಿಗುತ್ತೆ ಆದ್ರೂ ಸ್ವಲ್ಪ ಚೇಂಜಸ್ ಇರಬೇಕು ಅಂತ ಹೋಗ್ಬೇಕಾಗುತ್ತೆ ಚೆನ್ನಾಗಿರುತ್ತೆ ವರ್ಷಕ್ಕೆ ಒಂದು ಸಲನಾದರೂ ಹೊರ್ಗಡೆ ಹೋಗ್ಬೇಕು ಫ್ಯಾಮಿಲೀಸ್ ಜೊತೆ ಓಡಾಡಬೇಕು ಇದೆಲ್ಲ ಇರಬೇಕು ಹಾಗಾಗಿ ಹೋಗ್ತೀವಿ ಬರ್ತೀವಿ ಅದು ಮುಂಬೈ ಕೂಡ ಇಷ್ಟ ಹಾಸನ ಇಷ್ಟ ಅಜ್ಜಿ ಮನೆ ಇಷ್ಟ ಎಲ್ಲ ಇಷ್ಟ ಹಾಸನ ಅಂದರೆ ತುಂಬ ಇಷ್ಟ ನಮ್ಮ ಹಾಸನ ಎಲ್ಲೇ ಹೋದ್ರು ನಮ್ಮ ಹಾಸನಲ್ ಇದ್ದಂಗೆ ಆಗಲ್ಲ ಹಾಗಾಗಿ ನಮ್ಮ ಹಾಸನ್ನೆ ನಮ್ಮ ಸ್ವಂತ ಮನೆ ಸ್ವಂತ ಊರು ತುಂಬ ಇಷ್ಟ